ಇಪ್ಪತ್ತೈದು ಸಾವಿರ ಆರುನೂರ ಐವತ್ತೊಂದು ಅರುವತ್ತೊಂದು ಸಾವಿರ ಐದುನೂರ ನಲ್ವತ್ತ್ಮೂರು ಮೂವತ್ತ್ಮೂರು ಸಾವಿರ ನಾಲ್ಕುನೂರ ಐವತ್ತೇಳು ಒಂಬತ್ತು ಲಕ್ಷ ಅರುವತ್ತಾರು ಸಾವಿರ ನೂರ ಒಂದು ಎಂಟು ಲಕ್ಷ ಐವತ್ತ್ಮೂರು ಸಾವಿರ ಎರಡು ನೂರ ಇಪ್ಪತ್ತೊಂದು